ಹಾಂ ಹೌದು ಹೇಳಿ ರೀ ಯಾರು ಹಾಂ ಹೇಳಿ ರೀ

ತಗ್ಡ್ ತೆಗೆದ್ಬಿಟ್ಟು ಹೌದಾ ಹಾಂ ಅಂದರೆ ಈಗ ಪ್ಲಾನಿಂಗ್ ಯಾವ ಥರ ಮಾಡ್ಬೇಕದು ಹ್ಞೂ ಅಂದರೆ ತಗಡು ಎಲ್ಲ ಡೆಮೊಲಿಶ್ ಮಾಡಿ ನೀವೂ ನೀವು ಕಟ್ಬೇಕಲ್ಲ ಹ್ಞೂ

ಹ್ಞೂ ಹಾಂ ಹಾಂ ಹೌದಾ ಹಾಂ ಆಯ್ತು ಓಕೆ ಪರವಾಗಿಲ್ಲ

ಹ್ಞೂ ಅದೂ ಇವಾಗ ನೀವು ಹೆಂಗೆ ಮಾಡ್ಸ್ತೀರ ಅದ್ರ ಮೇಲೆ ಡಿಪೆಂಡ್ ಏ ಪನ್ನಿಯದ ಎಲ್ಲಿ ಹೋಗ್ಬೇಕು ಹಾಂ ಅದು ಅದೂ ಎಪ್ಪತ್ತು ಎಪ್ಪತೈ ಅದು ಏನು ಗೊತ್ತ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಖರ್ಚು ಬರುತ್ತೆ ರೀ ಹಾಂ ಅಷ್ಟರಲ್ಲಿ ಮಾಡ್ಕೊಡ್ತೀನಿ ತೊಗೊಳ್ಳಿ ಪರವಾಗಿಲ್ಲ ನಮ್ಮ ಊರೋರು ಅಂತೀರಿ ನಮಗೆ ಚಿಕನ್ ಮಾಡ್ಕೊಡಿ ತೊಗೊಳ್ರಿ ಇಷ್ಟ ಹ್ಞೂ ಹ್ಞೂ

ಹ್ಞೂ ಆಯ್ತು ತೊಗೊಳ್ರಿ ಆಯಿತು ಇವತ್ತು ಆಗಲ್ಲ ರೀ ಇವತ್ತು ಆಲ್ರೇಡಿ ಟೈಮ್ ಆಗಿದೆ ನಾಳೆ ಬಂದು ಕುಗ್ನೂರ್ ಬಂದು ಫೋನ್ ಹಚ್ಚಿ ನೋಡಿ ರೀ ಹಾಂ ಸರ್ ಹಾಂ ಸರಿ ಸರಿ